ನಮ್ಮ ಭಾಗದಲ್ಲಿ ಸುಮಾರು ಥಿಯೇಟರ್ಗಳಿವೆ ಹೇಳ್ಲಿಕ್ಹೋದ್ರೆ ಫಾರಂ ಫಿಝ ಮಾಲ್ ಸಿಟಿ ಸೆಂಟರ್ ಬಿಗ್ ಸಿನಿಮಾಸ್ ಸಿನಿಪೋಲೀಸ್ ಹೀಗೆಲ್ಲ ಇನ್ನು ನಾನು ಎಷ್ಟು ಬಾರಿ ಸಿನಿಮಾ ನೋಡಿದ್ದೇನೆಂತ ಹೇಳಲಿಕ್ಕೆ ಲೆಕ್ಕ ಇಲ್ಲ ಯಾಕೆಂದರೆ ಯಾವುದು ಮನಸ್ಸಿಗೆ ತುಂಬ ಇಷ್ಟವಾಗ್ತದೋ ಯಾವಾಗ ಬೇಸರ ಅಂತ ಆಗ್ತದೋ ಆಗ ಸಿನಿಮಾ ನೋಡಲಿಕ್ಕೆ ಹೋಗ್ತೇನೆ ತುಂಬ ಸಲ ಸಿನಿಮಾ ನೋಡಿದ್ದೇನೆ ಇತ್ತೀಚೆಗಷ್ಟೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಕೂಡ ಸಿನಿಮಾ ಕೂಡ ನೋಡಿದ್ದೇನೆ ಸಾಧಾರಣವಾಗಿ ನಾನು ನನ್ನ ಫ್ರೆಂಡ್ಸ್ನೊಟ್ಟಿಗೆ ಜಾಸ್ತಿ ಹೋಗ್ತೇನೆ ಅಂಥ ಯಾವುದಾದರೂ ಒಂದು ಫ್ಯಾಮಿಲಿ ಮೂವಿ ಅಂಥ ಸಿನಿಮಾ ಅಂತ ಬಂದರೆ ನನ್ನ ಕುಟುಂಬದ ಸದಸ್ಯರೊಂದಿಗೆ ಹೋಗ್ತೇನೆ ಅಪ ಅಪ ಅದು ಕೂಡ ಅಪರೂಪಕ್ಕೆ ಆದರೆ ಜಾಸ್ತಿಯಾಗಿ ನಾನು ಹೋಗುವುದು ನನ್ನ ಸ್ನೇಹಿತರೊಂದಿಗೆ ಯಾಕೆಂದರೆ ಸ್ನೇಹಿತರೊಟ್ಟಿಗೆ ಹೋಗಿ ಮಾಡುವ ಮಜಾ ಉಂಟಲ್ಲ ಅದು ಬೇರೆ ಯಾರೊಂದಿಗೂ ಸಿಗುತ್ತಿಲ್ಲ ಸಿಗುವುದು ಕೂಡ ಇಲ್ಲ ಅದು